ನಾನು ಶಾಲೆಯಲ್ಲಿ ಓದುತ್ತಿದ್ದಾಗ ನಮ್ಮ ಗುರುಗಳು ಪಾಠ ಮಾಡಬೇಕಾದರೆ ಗಿಡಗಳ ಬಗ್ಗೆ ಮರ ಬ ಮರಗಳ ಬಗ್ಗೆ ನಮಗೆ ಪಾಠವನ್ನು ಹೇಳುತ್ತಾಯಿದ್ರು ಆವಾಗ ಅವ್ರು ನಮಗೆ ಹೇಳ್ತಾಯಿದ್ರು ಬೆ ಗಿಡಗಳನ್ನ ನೆಡಬೇಕು ಅದರಿಂದ ನಮಗೆ ತಂಪಾದ ಗಾಳಿ ಬರುತ್ತೆ ಪ್ಯೂರ್ ಏರ್ ನಮಗೆ ಸಿಗುತ್ತೆ ಉಸಿರಾಡಕ್ಕೋಸ್ಕರ ನಮಗೆ ಗಾಳಿ ಬೇಕು ಅದು ಗಾಳಿ ನಮಗೆ ಮರಗಳಿಂದ ಬರುತ್ತೆ ಅಂತ ಹೇಳಿ ನಮಗೆಲ್ಲ ನಾವು ಪಾಠಗಳೇ ನಮ್ಮ ಗುರುಗಳು ಹೇಳುವ ಮಾಡುತ್ತಿದ್ದ ಪಾಠಗಳಿಂದ ನಮಗೆ ತಿಳಿದು ಆವಾಗ ನಮಗೆ ಸ್ವಲ್ಪ ಸ್ವಲ್ಪ ಆಸಕ್ತಿ ಶುರು ಆಯಿತು ಗಿಡಗಳ ನೆಡ್ಬೇಕು ನಾವು ಅಂತ ಹೇಳಿ ಆಗ ನಮ್ಮ ಮನೆಯಲ್ಲಿ ಹಿತ್ತಲಲ್ಲಿ ನಮಗೆ ಜಾಗ ಇತ್ತು ಆವಾಗ ನಾನು ನಮ್ಮ ತಂದೆಗೆ ಹೇಳಿ ನಾವು ಒಂದು ಎರಡು ಮೂರು ಥರದ್ದು ಬೇರೆ ಬೇರೆ ವಿಧವಾದ ಮರಗಳನ್ನು ನೆಡೋಣ ಅಂತ ಹೇಳಿ ನನಗೆ ಆ ಆಸಕ್ತಿ ಆಯಿತು ಆವಾಗ ನಮ್ಮ ತಂದೆಯವರು ಊ ಆಯಿತು ಅಂತ ಹೇಳಿ ನಮಗೆ ಗಿಡಗಳನ್ನ ಅವರು ನೆಡಕ್ಕೋಸ್ಕರ ತಂದು ಕೊಟ್ಟರು ಆಗಿಂದ ಆಸಕ್ತಿ ಶುರುವಾಗಿ ನಾನು ಎಂಟನೇ ತರಗತಿಯಲ್ಲಿ ಇದ್ದಾಗ ಈ ಆಸಕ್ತಿ ಮೂಡಿಸ್ಕೊಂಡು ನಾನು ವಿಧ ವಿಧವಾದ ಮರಗಳ ಗಿಡಗಳನ್ನು ನಾವು ತೊಗೊಂಡುಬಂದು ಚೇಪೆಕಾಯಿ ಗಿಡ ಆಗಬಹುದು ನಿಂಬೆ ಹಣ್ಣಿನ ಗಿಡ ಆಗಬಹುದು ಮತ್ತು ಪರಂಗಿ ಹಣ್ಣಿನ ಗಿಡವು ಆಗಬಹುದು ಇಂತಹ ಗಿಡಗಳನ್ನು ನಾವು ನೆಡುತ್ತಾಯಿದ್ರಿ ಹಾಗಾಗಿ ಈ ಆಸಕ್ತಿ ನನಗೆ ತೋಟಗಾರಿಕೆ ಬಗ್ಗೆ ತುಂಬ ಇಷ್ಟಪಟ್ಟು ನಾವು ವಿಧವಾದ ಮರಗಳನ್ನು ಗಿಡಗಳನ್ನ ನೆಡೋದು ಶುರು ಮಾಡಿದ್ರಿ ಇವಾಗ ನಾವು ನಿಂಬೆ ಹಣ್ಣಿನ ಗಿಡ ಹಾಕಿದ್ದೀರಿ ನ ನಿಂಬೆ ಹಣ್ಣಿನ ಗಿಡದಲ್ಲಿ ಅದಕ್ಕೆ ಗೊಬ್ಬರ ಹಾಕುವುದು ನೀರು ಹಾಕುವುದು ಅದರ ಮೂಲಕ ಅದರಲ್ಲಿ ನಮಗೆ ತುಂಬ ಹಾ ಇದು ಮತ್ ನಿಂಬೆ ಹಣ್ಣು ಬೆಳೆದಿದೆ ನಮಗೆ ತುಂಬ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿ ಅನ್ಸುತ್ತೆ ನೋಡಿ ನಾವು ನೆಟ್ಟಿರೋ ನಿಡಾ ಗಿಡಗಳಲ್ಲಿ ನಮಗೆ ಹಣ್ಣು ಸಿಕ್ಕಿದ್ರೆ ಒಂದು ಅದೊಂಥರ ಸಂತೋಷ ಅಲ್ವಾ ನನಗೂ ಹಾಗೆ ಚೇಪೆಕಾಯಿನ ಗಿಡದಲ್ಲೂ ನಮಗೆ ಹಾಗೆ ಅದ್ರಲ್ಲಿ ಹಣ್ಣು ಬಿಟ್ಟಾಗ ನಮಗೆ ಎಷ್ಟು ಸಂತೋಷ ಆಗುತ್ತೆ ಮತ್ತು ಸೇವಂತಿಗೆ ಹೂವು ಹಾಕಿದ್ದೀರಿ ನಾವು ಸೇವಂತಿಗೆ ಹೂವು ಗಿಡದಲ್ಲೂ ಅಷ್ಟೇ ನಾವು ಅದಕ್ಕೆ ಆಗಾಗ ಮ ಬೇಕಾಗಿದ್ದ ಗೊಬ್ಬರ ಎಲ್ಲ ನಾವು ಅದನ್ನು ತೊಗೊಂಡು ಬಂದು ಹಾಕ್ತೀರಿ ಅದಕ್ಕೆ ಒ ಚ ಒಳ್ಳೆ ಪೋಷಣೆಯನ್ನು ನಾವು ಕೊಡುತ್ತಾಯಿದೀರಿ ನೀರು ಹಾಕೋದು ಅದನ್ನು ರೆಗ್ಯುಲರಾಗಿ ನಾವು ದಿನಾ ಪ್ರತಿ ದಿನ ಬೆಳಗ್ಗೆ ನಾವು ನಮ್ಮ ಗಿಡಗಳಿಗೆ ನೀರು ಹಾಕ್ತೀರಿ ನಾವು ತಿರ್ಗಾ ಸಾಯಂಕಾಲ ನಾವು ಇನ್ನೊಂದ್ಸತಿ ಐದು ಗಂಟೆ ಮೇಲೆ ಇನ್ನೊಂದ್ಸತಿ ಗಿಡಗಳಿಗೆ ನೀರು ಹಾಕ್ತೀರಿ ಮತ್ತು ಯಾವಾಗಾನ ಆ ಗಿಡಗಳಿಗೆ ಏನಾದ್ರೂ ಯಾವಾಗಾನ ಹುಳದ್ದು ಏನಾದರು ತೊಂದರೆ ಆದರೆ ಹುಳುವಿನ ಕಾಟ ಅಂಥದೇನಾದ್ರು ಆಗಿದ್ರೆ ಗಿಡಗಳಿಗೆ ನಾವು ಔಷಧನ್ ಔಷಧಿ ತೊಗೊಂಡು ಬಂದು ಅದನ್ನು ನಾವು ಮೀ ಇದರಲ್ಲಿ ನೀರಿನಲ್ಲಿ ಮಿಕ್ಸ್ ಮಾಡಿ ಅದನ್ನು ನಾವು ನಮ್ಮ ಗಿಡಗಳಿಗೆ ನಾವು ಔಷಧಿ ಹಾಕ್ತೀರಿ ಹಾಗಾಗಿ ನಮಗೆ ಮನೆಯಲ್ಲಿರುವ ಎಲ್ಲ ಗಿಡಗಳು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗ್ ಬೆಳಿತಾಯಿದೆ ಹಣ್ಣುಗಳು ಕೊಡುತ್ತಾಯಿದೆ ನಾವು ಒಂದು ಚಿಕ್ಕ ಗಾತ್ರದಲ್ಲಿ ಧನಿಯಾ ಹಾಕಿದ್ದೀರಿ ಅದರಲ್ಲಿ ನಮಗೆ ಕೊತ್ತಿಂಬರಿ ಸೊಪ್ಪು ಸಿಗು ಬರುತ್ತಾಯಿದೆ ಮತ್ತು ನಾವು ಮೆಂತ್ಯೆ ಸೊಪ್ಪಿಗೋಸ್ಕರ ಸ್ವಲ್ಪ ಮೆಂತ್ಯೆ ಕಾಳನ್ನು ಹಾಕಿ ಅದನ್ನು ಬೆಳೆಸ್ತಾಯಿದ್ದೀರಿ ನಮ ನಮಗೆ ಅಡಿಗೆಗೆ ಬೇಕಾದ ಆಗಾಗ ನಾವು ಆ ಮೆಂತ್ಯೆ ಸೊಪ್ಪಿನ ಉಪಯೋಗ ಮಾಡಿಕೊಳ್ತೀರಿ ನಾವು ಕರ್ಬೇವಿನ ಸೊಪ್ಪಿನ ಬ ಉಪಯೋಗ ಮಾಡಿಕೊಳ್ತೀರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ನಾವು ಹಾಕಿದ್ದೀರಿ ಅದನ್ನು ಬೆಳೆಸ್ತಾಯಿದ್ದೀರಿ ನಾವು ಮತ್ತು ನಾವು ನಮ್ಮ ಮನೆಯಲ್ಲಿ ಪರಂಗಿ ಹಣ್ಣಿನ ಗಿಡ ಹಾಕಿದ್ದೀರಿ ಆ ಪರಂಗಿ ಹಣ್ಣಿಗೂ ನಾವು ಪ್ರತಿ ದಿನ ಅದಕ್ಕೆ ಬೇಕಾದ ನೀರನ್ನು ನಾವು ಅದಕ್ಕೆ ಕೊ ಹಾಕ್ತಾ ಕೊಡ್ತಾನೆ ಇರ್ತಿರಿ ನಾವು ಅದಾಗಿ ಅದ್ರಲ್ಲೂ ತುಂಬ ಚೆನ್ನಾಗಿ ಹಣ್ಣು ಬಿಟ್ಟಿದೆ ತುಂಬ ಏನು ಹೇಳೋದು ಸಿಹಿಯಾದ ಹಣ್ಣು ನಮ್ಮ ಮನೆಯ ಪರಂಗಿ ಹಣ್ಣಿನ ಗಿಡದಲ್ಲಿ ತುಂಬ ಸಿಹಿಯಾದ ಹಣ್ಣು ಬಿಡುತ್ತಾಯಿದೆ ಅದನ್ನು ನಾವು ಯೂಸ್ ಮ್ ನಮ್ಮ ಮನೆಗಳಲ್ಲಿ ಯೂಸ್ ಮಾಡಕ್ಕೂ ನಾವು ಅದನ್ನು ಇದು ಮಾಡಿಕೊಳ್ತಾಯಿರ್ತಿರಿ ಮತ್ತು ನಮಗೆ ಈ ಆಸಕ್ತಿ ತುಂಬ ಬಂದಿದೆ ನಮಗೆ ಗಿಡಗಳು ನೆಡಬೇಕು ಅದನ್ನು ಪೋಷಣೆ ಮಾಡಬೇಕು ಅದರ ಪಾಲನೆ ಮಾಡಬೇಕು ಮತ್ತು ನಾವು ನಮ್ಮ ಮಕ್ಕಳಿಗೂ ಸಹ ಹೇಳಿಕೊಡ್ತಿರಿ ನಾವು ಗಿಡಗಳ ಮಹತ್ವವೇನು ನಮಗೆ ಗಿಡಗಳಿಂದ ಏನೇನು ಉಪಯೋಗವಿದೆ ಅಂತ ಹೇಳಿ ನಾವು ನಮ್ಮಮಕ್ಳಿಗೆ ತೋಟಗಾರಿಕೆ ಕಡೆ ಅವರ ಗಮನವನ್ನು ಸೆಳೆ ಸೆಳೆಯೋಕ್ಕೆ ಟ್ರೈ ಮಾಡಿ ಅವ್ರಿಗು ನಮ್ಮ ಜೊತೆಯಲ್ಲಿ ಗಿಡ ನೆಡೋಕ್ಕು ಆಗಲಿ ಕರ್ಕೊ ಕ ಇದು ಮಾಡೋದು ಪ್ರೋತ್ಸಾಹಿಸದು ಮತ್ತು ಪುಟ್ಟ ಪುಟ್ಟ ಗಿಡಗಳು ಮ ಹೂವಿನ ಗಿಡಗಳನ್ನು ನಮ್ಮ ಮಕ್ಕಳು ಸಹ ತೊಗೊಂಡು ಬಂದು ಅದನ್ನು ಸಹ ಅವರು ಹಾಕ್ತಾಯಿದ್ದಾರೆ ಹಾಕಿ ಅದರಲ್ಲಿ ಬಿಡೋ ಒಂದು ಹೂವುಗಳನ್ನು ನೋಡಿ ಹಣ್ಣುಗಳನ್ನು ನೋಡಿ ನಮ್ಮಮಕ್ಕಳಿಗೂ ಒಂದು ಸಹ ತುಂಬ ಉತ್ಸಾಹ ತುಂಬ ಖುಷಿ ಆಗುತ್ತೆ ಅವ್ರಿಗು ಹೀಗಾಗಿ ನಮ್ಮ ನಮಗೆ ಚಿಕ್ಕಂದಿನಿಂದಲೇ ತೋಟಗಾರಿಕೆಯ ಬಗ್ಗೆ ಆಸಕ್ತಿ ತುಂಬ ಆಸಕ್ತಿ ಇತ್ತು ಅದೇ ಆಸಕ್ತಿಯನ್ನು ನಾವು ನಮ್ಮಲ್ಲಿ ಮೂಡಿಸಿಕೊಂಡು ಈಗೂ ಇದುವರೆಗೂ ನಾವು ತೋಟಗಾರಿಕೆಯನ್ನು ಮಾಡ್ಕೊಂಡು ಹೋಗ್ತಾಯಿದೀರಿ ನ ನಮಗೂ ಆ ಸೀಸನ್ಸಲ್ಲಿ ಆ ಸೀಸನ್ನಲ್ಲಿ ಯಾವುದ್ಯಾವ್ದು ಇದು ಹಣ್ಣು ಸೆ ಬಿಡುತ್ತೆ ಅದನ್ನು ನೋಡಿದ್ರೆ ನಮಗೂ ಒಂದು ಖುಷಿ ನಿಂಬೆ ಹಣ್ಣು ಆಗಬಹುದು ಚೇಪೆಕಾಯಿ ಆಗಬಹುದು ಮತ್ತು ಪರಂಗಿ ಹಣ್ಣು ಆಗಬಹುದು ಮತ್ತು ದಾಳಿಂಬೆ ಹಣ್ಣು ಆಗಬಹುದು ದಾಳಿಂಬೆ ಹಣ್ಣಿನ ಗಿಡವು ಸಹ ನಾವು ನೆಟ್ಟಿದ್ದೀರಿ ಅದು ಗಿ ತುಂಬ ಸಿಹಿಯಾದ ಹಣ್ಣನ್ನು ನಮ್ಮ ದಾಳಿಂಬೆ ಹಣ್ಣಿನ ಗಿಡದಲ್ಲೂ ಸಹ ಅದು ಬಿಡುತ್ತಾಯಿದೆ ಅದರಲ್ಲೂ ನಮಗೆ ಯೂಸ್ಫುಲ್ಲಾಗಿದೆ ಅದು ನಮಗೆ ಹಾಗಾಗಿ ಹೀಗೆ ಹೂವು ಎಲ್ಲ ಬಿಡ್ತಾಯಿರೋದನ್ನು ಅದನ್ನು ನಾವು ಪೂಜೆಗೆ ಗೋಸ್ಕರ ಯೂಸ್ ಮಾಡಿಕೊಳ್ತೀರಿ ನ ಎಲ್ಲಾನ ನಾವು ದೇವಸ್ಥಾನಗಳಿಗೆ ದರ್ಗಾಗಳಿಗೆ ಹೋದಾಗ ನಾವದನ್ನು ಆ ಆ ಹೂವುಗಳನ್ನು ಉಪಯೋಗ ಮಾಡಿಕೊಳ್ತೀರಿ ಹೀಗಾಗಿ ನಮಗೆ ತೋಟಗಾರಿಕೆಯ ಬಗ್ಗೆ ಚಿಕ್ಕಂದಿನಿಂದಲೇ ಆರಂಭಿಸಿರುವ ಒಂದು ಆಸಕ್ತಿ ಅದು ನಮಗೆ ತೋಟಗಾರಿಕೆ ಅನ್ನೋದು ನಮ್ಮ ಮನಸಲ್ಲಿ ಬಂದಿದೆ ಬಂದು ನಾವು ಅದನ್ನು ತುಂಬ ಉತ್ಸಾಹದಿಂದ ತುಂಬ ಕಾಳಜಿಯಿಂದ ನಮ್ಮ ಮನೆ ಮನೆತನದಲ್ಲಿ ತೋಟಗಾರಿಕೆಯನ್ನು ಮಾಡಿಕೊಂಡು ಹೋಗ್ತಾಯಿದೀರಿ ನಾವು